ಹಲೋ ನಮಸ್ಕಾರ ಅಲ್ಲ ಎಲ್ಲಿಂದ ಹಿರಿಯೂರಿಂದನಾ ಹಾಂ ಹಾಂ ಹಾಂ ಹೌದಾ ಹಾಂ ಹೌದಾ ಹಾಂ ಹಾಂ ನಿಮ್ಮದು ಮ ಅದೇ ಎಂಥ ಇದು ಫಸ್ಟ್ ಪಿ ಯು ಸಿಯಾ ಮಗಳು ಟೆಂತ್ ಪಾಸ್ ಆಗಿದ್ದ ಹಾಂ ಹೌದಾ ಅವರಿಗೆ ಯಾವ ಸಬ್ಜೆಕ್ಟ್ ಬೇಕಂತೆ ಅಂದರೆ ಅವರು ಹೇಳಿದ್ದರಾ ನಮ್ಮ ಶಾಲೆ ಬಗ್ಗೆಯೆಲ್ಲ ಸೈನ್ಸಾ ಹಾಂ ಓಕೆ ಓಕೆ ಸೈನ್ಸ್ ಹಾಂ ಇದೆ ನಮ್ಮದರಲ್ಲಿ ಎಲ್ಲ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಸೈನ್ಸಿಗೆ ಹೌದು ಹಾಂ ಹೌದು ಮತ್ತೆ ಬೇರೆ ಏನಾದರೂ ಕೇಳಬೇಕಿತ್ತಾ ಹಾಂ ಹಾಂ ಸ್ಪೋರ್ಟ್ಸಿಗೆಲ್ಲ ನಾವು ಹಾಂ ಕಲ್ಚರಲ್ ಅಂದರೆ ಸ್ಪೋರ್ಟ್ಸ್ ಇದೆ ಮತ್ತು ಸಿಂಗಿಂಗ್ ಕಾಂಪಿಟಿಶನ್ ಮಾಡ್ತೇವೆ ಮತ್ತು ಕರಾಟೆ ಕ್ಲಾಸ್ ಇದೆ ಅಲ್ಲೇ ನಮ್ಮ ಸ್ಕೂಲಲ್ಲಿ ಮತ್ತು ಡ್ಯಾನ್ಸಿಂಗ್ ಡ್ಯಾನ್ಸ್ ಕ್ಲಾಸ್ ಇದೆ ಮತ್ತು ಇದು ಬರವಣಿಗೆ ಇದಿದೆ ಇಂಗ್ಲೀಷ ಹಾಂ ಹೌದು ಎಲ್ಲ ಬೇಕಾದರೆ ಹಾಂ ಊಟದ ವ್ಯವಸ್ಥೆಯೂ ಇದೆ ನಮ್ಮದರಲ್ಲಿ ಹೌದು ಪರವಾಗಿಲ್ಲ ಅಂದರೆ ಫೀಸ ಅಂದರೆ ಒಂದು ವರ್ಷಕ್ಕೆ ಒಂದು ಇಪ್ಪತ್ತು ಸಾವಿರ ಇರ್ತದೆ ಫೀಸ್ ಸೈನ್ಸ್ ಅಲ್ವಾ ಅವರು ಮಾರ್ಕ್ ಮೇಲಂದ್ರೆ ಅವರದು ಕಾಸ್ಟ್ ಸರ್ಟಿಫಿಕೆಟ್ ಇದೆಯಾ ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡಬಹುದು ಹಾಂ ಅದು ಇದ್ದರೆ ಸ್ವಲ್ಪ ಗವ್ರ್ಮೆಂಟ್ ಸೀಟ್ ಥರ ಮಾಡಬಹುದು ಅವರಿಗೆ ಫೀಸ್ ಕಟ್ಟಲಿಕ್ಕೆ ಬರುವುದಿಲ್ಲ ಹಾಂ ಕಾಲರ್ಶಿಪ್ ಎಲ್ಲ ಇದೆ ನೀವು ಕರೆಕ್ಟ್ ನೀವು ಡಾಕ್ಯುಮೆಂಟ್ಸೆಲ್ಲ ತಂದು ಅಪ್ಲೈ ಮಾಡಬೇಕು ಮಾಡಿ ಮತ್ತು ನಿಮಗೆ ಎಲ್ಲ ಇದು ಅದರಲ್ಲೆಲ್ಲ ಕರೆಕ್ಟ್ ಇದ್ದರೆ ನಿಮಗೆ ಕಾಲರ್ಶಿಪ್ಪು ಸಿಗುತ್ತೆ ಅ ಮ ಅವಳಿಗೆ ಮಗುವಿಗೆ ಹ್ಞೂ ಹ್ಞೂ